ನಾನು ನಮ್ಮ ಹತ್ತಿರದ ಹಳ್ಳಿಗೆ ಯಾಕೆ ಹೋಗ್ತಿನಂತಂದರೆ ಪಕ್ಕದ ಹಳ್ಳಿಯಲ್ಲಿ ನಾನು ಸ್ಕೂಲ್ ಕಲ್ತೀನಿ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರ ಮತ್ತೆ ನನಗದು ಪದೇ ಪದೇ ಅದನ್ನ ನೋಡ್ಬೇಕನ್ಸುತ್ತೆ ಅದರಿಂದ ನಾನು ನಮ್ಮ ಪಕ್ಕದ್ ಹಳ್ಳಿಗೆಲ್ಲ ಹೋಗ್ತೀನಿ ಮತ್ತು ನಮ್ಮ ಅದು ಯಾವ ಊರು ಅಂತಂದ್ರೆ ಹಲ್ಲಾಪುರ ಅಂತ ಅಲ್ಲಿಗೆ ನಾ ಹೋಗ್ತೀನಿ ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡಿ ಮತ್ತು ನಮ್ಮ ಸ್ಕೂಲ್ ನೋಡ್ಕೊಂಡು ಅಲ್ಲಿ ನನಗೆ ಇಷ್ಟವಾದಂಥ ಒಂದು ದೇವಸ್ಥಾನ ಇದೆ ಅದನ್ನ ನೋಡ್ಕೊಂಡು ಬರ್ತೀನಿ ಅಲ್ಲೆಲ್ಲ ನಾವು ನಮ್ಮ ಫ್ರೆಂಡ್ಸ್ ಜೋಡಿ ಇದ್ದಿದ್ದು ನೆನಪಿರ್ತಾವು ಅವನ್ನೆಲ್ಲ ನೆನಪು ಮಾಡ್ಕೊಳ್ತೀವಿ ಮತ್ತು ಏನಂದ್ರೆ ಎಲ್ಲಾರು ಸೇರಿ ಫ್ರೆಂಡ್ಸ್ ಸೇರಿ ದೇವಸ್ಥಾನಕ್ಕೆ ಹೊಕ್ಕೀವಿ ಅಲ್ಲೆಲ್ಲ ಪ್ರಸಾದ ಸಿಗುತ್ತೆ ಅದನ್ನ ತಿಂತೇವಿ ಮತ್ತು ಹಂಗೆ ಇನ್ನೂ ನಮ್ಮ ಹಳ್ಳಿ ಪಕ್ಕ ದಾವು ಅಂದ್ರೆ ನಮ್ಮದು ಹಳ್ಳಿ ಹಳ್ಳಿ ಗುಡಿ ಅದ್ರ ಪಕ್ಕ ಇನ್ನು ಹಳ್ಳಿಕೆರೆ ಅಂತ ಅದಾವು ಅಲ್ಲಿ ಏನಾದರು ನಮ್ಗೆ ಶಿಕ್ಷಣಕ್ಕೆ ಬೇಕಾಗಿರ ಅದಕ್ಕಾಗಲಿ ಹೋಗ್ತೀವಿ ಅಲ್ಲಿ ಹೋಗಿ ಗ್ರಾಮ ಪಂಚಾಯಿತಿಲ್ಲಿ ವರ್ಕಿದ್ರೆ ಅದನ್ನ ಮಾಡ್ಕೊಂಡು ಬರ್ತೀವಿ ಹಂಗೆ ಮತ್ತು ನಮ್ಮ ಪಕ್ಕದ ಹಳ್ಳಿ ಅಂದರೆ ಗದಗ ಅಲ್ಲಿಗೆ ನಾವು ಕಾಲೇಜಿಗಂತ ಬರ್ತೀವಿ ಅಲ್ಲೇ ನಮ್ಮದು ಪಿ ಯು ಸಿ ಮತ್ತು ಡಿಗ್ರಿನಿ ಇಲ್ಲೆ ಕಲಿತಾ ಇದಿವಿ ಅದರಿಂದ ನಾನು ಪ್ರತಿದಿನ ಇಲ್ಲಿ ಬರ್ತೀವಿ ಅನ್ ನಮ್ಗಂದರೆ ಇಲ್ಲಿ ಬಸ್ ನಿಂತರೆ ಬಹಳ ಅನುಕೂಲೈತಿ ಅದಕ್ಕೆ ಬರ್ತೀವಿ ಎಲ್ಲ ನಾವಂತ ಅಷ್ಟೆ ಅಲ್ಲ ನಮ್ಮ ಊರಿನಲ್ಲಿರುವ ಪ್ರತಿಯೊಬ್ಬರೂನು ಇಲ್ಲಿಗೆ ಬರ್ತಾರೆ ಕಲಿಯಾಕೆ ಆದ್ದರಿಂದ ನಾವು ಇಲ್ಲಿಗೆ ಬರ್ತೀವಿ ಯಾವುದೇ ಆದಂಥ ತೊಂದರೆ ಇರಂಗಿಲ್ಲ ಮನೆ ಆದರೂನು ಸೇಫ್ಟಿಯಂತ ಇರುತ್ತೆ ಕಳಿಸ್ತಾರೆ ಹಂಗೆ ನಾವು ಏನು ಮಾರ್ಕೆಟಿಂಗ್ ಬರ್ಬೇಕಂದ್ರಿ ಇಲ್ಗೆ ಬರ್ತಿವಿ ಗದಗ್ಗೆ ಬರ್ಬೇಕಾಗುತ್ತೆ ಗದಗ್ಗೆ ಬರ್ಬೇಕಾಗುತ್ತೆ ಮತ್ತು ವಾಪಸ್ ನಾವಂತು ಅಷ್ಟಲ್ಲ ಮನೆಗೆ ಏನೇ ವಸ್ತು ಬೇಕಂದರೂ ಗದಗ್ಗೆ ಬರ್ತೇವೆ ನಾವು ಹಂಗೆ ನಮ್ಮ ಊರಿನ ಪಕ್ಕ ಏನೇ ತೊಂದರೆಗಳು ಬಂದರೂ ನಮ್ಮೂರಲ್ಲಿ ಏನು ಸಿಗಂಗಿಲ್ಲ ಅದನ್ನ ತೊಕೊಳೋಕ್ಕಾಗಿ ಪಕ್ಕದ ಹಳ್ಳಿಗೆ ಹೋಗ್ತೀವಿ ನಮ್ಮ ಊರಲ್ಲಿ ಸ್ಕೂಲ್ ಐತಿ ಶಾಲೆ ಇದೆ ಅದರ ಹತ್ತನೇ ತ ಹತ್ತನೇ ತರವರೆಗೆ ಅಷ್ಟೈತಿ ಅದು ಮುಂದಿನ ಕಂಟಿನ್ಯೂ ನಾವು ಶಿಕ್ಷಣ ಮಾಡ್ಬೇಕಂತಂದ್ರೆ ನಮ್ಮ ಪಕ್ಕದ ಊರಿಗೆ ನಾವು ಹೋಗ್ತೀವಿ ಅದಕ್ಕೋಸ್ಕರ ಹೋಗ್ತೀವಿ ಅಲ್ಲಿ ಶಿಕ್ಷಣ ಚಲೋ ಐತಿ ನಮ್ಮೂರಲ್ಲಿ ಇದೆ ಆದರೆ ಹೆಚ್ಚೇನು ಪ್ರೌಢ ಶಾಲೆ ಮಟ್ಟ ಅಷ್ಟೆ ಇದೆ ಅದಕ್ಕೆ ಬೇರೆ ಊರಿಗೆ ಹೋಗ್ತೀವಿ ಹಂಗೆ ನಮ್ಮ ಹಳೇ ಸಂಬಂಧಿಕರು ಅವರನ್ನೆಲ್ಲ ಭೇಟಿ ಆಗೋಕ್ಕಂತ ಹೋಗ್ತೀವಿ ಇಲ್ಲಾ ಅವರೂರಲ್ಲಿ ಏನಾದರು ಜಾತ್ರೆ ಇದ್ರೆ ಅದನ್ನ ಆಚರಿಸಕ್ಕೆ ಹೊಕ್ಕಿವಿ ಹಂಗೆ ಹಬ್ಬ ಹರಿದಿನಗಳಿಗೆ ನಮ್ಮ ಫ್ರೆಂಡ್ಸ್ ಕರ್ದ್ರ ಅವ್ರ ಮನಿಗೆ ಹೋಕ್ಕೀವಿ ಹಬ್ಬ ಹರಿದಿನಗಳ ನಮ್ಮ ಫ್ರೆಂಡ್ಸ್ ಕರ್ದ್ರೆ ಅಲ್ಲಿ ಹೋಕ್ಕೀವಿ ಮತ್ತೇನು ಮಾಡ್ತೀವಿ ಅಂತಂದ್ರೆ ಏನಾದರು ಫಂಕ್ಷನ್ಸ್ ಅಥ್ವಾ ಸ ಫ್ರೋಗ್ರಾಮ್ಗಳಿದ್ರೆ ಅವ್ನ ಆಚರಿಸಕ್ಕಂಥ ನಾವು ಹೋಗಿರ್ತೇವಿ ಅವ್ರು ಬಂದು ನಮ್ಗೆ ಆಮಂತ್ರಣ ಪತ್ರಿಕೆ ಕೊಟ್ಟೋಗಿರ್ತಾರೆ ಅವಾಗ ಹೋಗಿರ್ತೀವಿ ಹಂಗೆ ಅವ್ರು ನಮ್ಮ ಊರಿಗೆ ಬರ್ತರ ಎಲ್ಲ ಬಸ್ಗಳ ಅನುಕೂಲ ವಾಹನಗಳ ಅನುಕೂಲ ಎಲ್ಲ ಸರಿಯಾಗಿದ್ದರಿಂದ ನಾವು ಅಡ್ಡಾಡ್ತೀವಿ ಮತ್ತೇನಂದ್ರೆ ನಮ್ಮೂರಿನ ಪಕ್ಕ ಅಲ್ಲೆಲ್ಲ ನೋಡಕ್ಕೆ ಚೆನ್ನಾಗಿದವೆ ದೇವಸ್ಥಾನಗಳು ದೇವಸ್ಥಾನಗಳಿದಾವು ಮತ್ತು ಪ್ರವಾಸಿ ಸ್ಥಳಗಳಂದ್ರೆ ನಾವೆಲ್ಲ ಬಾಲ್ಯದಾಗ ಕಳ್ದಿದ್ದ ನೆನಪುಗಳಿದಾವು ಕೆರಿಗಳು ನೋಡಾಕೆ ಚಂದ ಮತ್ತು ನಮ್ಮ ಸ್ಕೂಲಲೆಲ್ಲ ಅವಾಗಿಂದ ಆಟ ಆಡ್ಸಿದ್ದು ಈಗ ಹೇಗದು ಬೆಳವಣಿಗೆ ಆಗೈತೆ ಅಂತ ನೋಡಾಕೆ ಹೋಗ್ತೀವಿ ಅದು ನೋಡಾಕ್ಕನ ಒಂಥರ ಚಂದ ಖುಷಿ ಆಗುತ್ತೆ ನಾವು ಕಳ್ದಿದ್ದೆಲ್ಲ ಈಗ ಹೆಂಗೈತಿ ನಾವು ಅವಾಗಿದ್ದಾಗ ಹೆಂಗಿತ್ತು ಏನೇನು ಬದಲಾವಣೆ ಆಗೈತಿ ಅದ್ನೆಲ್ಲ ತಿಳ್ಕೊಂಡು ಬರ್ತೀವಿ ಮತ್ತು ಅವಾಗಿನ್ಕಿನ ಈಗ ಏನು ಅಭಿವೃದ್ಧಿ ಆಗೈತಿ ಇನ್ನು ಏನು ಅಭಿವೃದ್ಧಿ ಆಗ್ಬೇಕು ಅದ್ನೆಲ್ಲ ನೋಡ್ತೆವಿ ಮತ್ತೇನು ಉದ್ದೇಶಗಳಂತಂದ್ರೆ ನನಗೆ ನಮಗೆ ಬೇಕಾದಂಥ ವ್ಯಕ್ತಿಗಳಿ ಇದ್ರ ಅಲ್ಲಿಗೆ ಪ್ರತಿದಿನ ನಾವು ಭೇಟಿ ಕೊಡ್ತೇವಿ ಅದುಕ್ಕೋಸ್ಕರ ನಾವು ಹೋಗ್ತಿರ್ತೀವಿ ಇಲ್ಲ ಪ್ರತಿಯೊಂದು ಹಬ್ಬ ಇದ್ದಾಗ ಒಂದು ಆ ಊರಿಗೊಂದು ಮುಖ್ಯವಾದ ದೇವಸ್ಥಾನ ಇರ್ತಾ ಅಲ್ಲಿ ಹೋಗಿ ಅದಕ್ಕೆ ಭೇಟಿ ಕೊಟ್ಟು ನೋಡ್ಕೊಂಡು ಬರ್ತೇವಿ ಭೇಟಿ ಕೊಟ್ಟು ನೋಡ್ಕೊಂಡು ಬರ್ತೇವಿ ಇನ್ನು ಹಬ್ಬ ಹರಿದಿನಗಳು ಅಥ್ವಾ ಜಾತ್ರೆ ಖಾರತಿಕ್ಕ ಹೀಗೆಲ್ಲ ಇದ್ದಾವೆ ಅಲ್ಲಿ ಹೋಗಿ ಪ್ರಸಾದ ಇರುತ್ತೆ ಪ್ರಸಾದ ತಗೊ ತೆಗೆದುಕೊಂಡು ಮತ್ತು ನಾವು ಅದರಲ್ಲಿ ಭಾಗವಾಗಿ ಹಾಗೆ ಕ್ರೀಡಾಕೂಟಗಳನ್ನು ಏರ್ಪಡಿಸಿರ್ತಾರೆ ಅದುಕ್ಕೋಸ್ಕರ ಊರಿಗೆ ನಾವು ಹೋಗ್ತೀವಿ ಮತ್ತು ಇಷ್ಟಲ್ದನು ಬೇರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಟಿರ್ತಾರೆ ಅದು ನೋಡಕ್ಕಂತುನು ಹೋಕ್ಕೆವಿ ರತ್ತಿ ಅವರು ಬಂದು ನಮ್ಗೆ ಆಮಂತ್ರಣ ಕೊಟ್ಟಿರ್ತಾರೆ ಅಲ್ಲಿ ನೋಡಾಕೆ ಹೊಕ್ಕೀವಿ ಒಂದು ನಾವು ನಮ್ಮ ವೈಯಕ್ತಿಕ ವಾಹನಗಳನ್ನು ತೊಗೊಂಡು ಒಮ್ಮೊಮ್ಮೆ ಹೋಗಿರ್ತೀವಿ ಇಲ್ಲಾಂದ್ರೆ ಬಂಡಿ ಎತ್ತಿನ ಗಾಡಿಲ್ಲಿನೆ ಹೋಗ್ತೀವಿ ಅವಾಗೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದರೂ ಆದರೆ ಈಗ ಅವೆಲ್ಲ ಕಡಿಮೆ ಆಗ್ಬುಟ್ಟಿದವೆ ಈಗ ಕಾರು ಬಸ್ ಬಂದ್ಬಿಟ್ಟು ಅವೆಲ್ಲ ನಾವು ಅದಕ್ಕೆ ಆಧುನೀಕರಣ ಬೆಳೆದಿದ್ದರಿಂದ ಬಸ್ನಾಗೆಲ್ಲ ಹೋಗಿ ಬಿಡ್ತೇವಿ ಜಾಸ್ತಿ ಎತ್ತು ಎತ್ತಿನ ಗಾಡಿ ಯಾರು ಬಳಸಂಗಿಲ್ಲ ಅವು ಅತಿ ವೇಗವಾಗಿ ಹೋಗಂಗಿಲ್ಲ ನಮ್ಗೆ ಸ್ಪೀಡಾಗಿ ಹೋಗೋದು ಬೇಕಾಗಿರ್ತೈತಲ್ಲ ಮತ್ತು ನಾವು ಜಲ್ದಿನ ಹೋಗ್ಬಿಡ್ತೇವಿ ಬ ಬೈಗ ಯಾವ ಹೋಗ್ತವ ಅದರಲ್ಲೇ ಹೋಗ್ಬಿಡ್ತೆವಿ ಬೇಗ ಯಾವುದು ಹೋಗತ್ತೆ ಅದರಲ್ಲಿ ಹೋಗ್ಬಿಡ್ತೀವಿ ಹಾಗೆ ಬರುವಾಗ ಲೇಟಾದರೂನು ನಮ್ಮದೇ ಗಾಡಿರುತ್ತಲ್ಲ ಆಗ ಬರ್ಬೋದಂತ ಗಾಡಿಯಲ್ಲಿ ಹೋಗ್ಬಿಡ್ತೀವಿ ಮತ್ತು ಎಲ್ಲಾ ಫ್ರೆಂಡ್ಸ್ ಮಾತಾಡ್ಕೊಂಡಿರ್ತೀವಿ ಹಿಂಗೆ ತೆ ಬೇರೆ ಯಾವುದೇ ಒಂದು ಪ್ರೆಂಡ್ ಏನೋ ಅವ್ಳು ನಮ್ಮಿಂದ ಸ್ ಸ್ಕ್ ಶಾಲೆಯನ್ನ ಬಿಟ್ಟು ಹೋಗಿರ್ತಾಳೆ ಅವಳು ನಮ್ಗೆ ಮಾತಾಡಿಸ್ಬೇಕನ್ಸಿದ್ರೆ ಹೋಗಿ ಎಲ್ಲಾರು ಮಾತಾಡ್ಕೊಂಡು ಹೋಗಿ ಅವಳನ್ನ ಮಾತಾಡ್ಸಿ ಬರೋದು ಅವ್ರು ನಮ್ಮ ಊರಿಗೆ ಬರೋದು ಹೀಗೆಲ್ಲ ಮಾಡ್ತೇವಿ ಮತ್ತು ಏನಂತಂದ್ರೆ ಅಥ್ವ ಯಾರೋ ತೀರ್ಕೊಂಡಿದ್ರು ಹಿಂಗೆ ಏನೋ ಕಾರಣ ಇತ್ತು ಅವ್ರ ಮನೆಯಲ್ಲಿ ಯಾರಿಗೇನು ಅಪಘಾತ ಆದರೂ ಅಲ್ಲಿ ಹೇಳ್ಬೇಕನ್ಸಿದ್ರೆ ಹೋಗ್ತೀವಿ ಬೇರೆ ಬೇರೆ ಎಲ್ಲ ಆ ಊರಿನ ನಮ್ಮೂರಲ್ಲಿ ಒಂದು ಯಾವುದೋ ವಸ್ತು ಇರಂಗಿಲ್ಲ ಅಂದರೆ ಈಗ ನಮ್ಗೆ ಬೇಕಾದ ಶುದ್ಧ ಕುಡಿಯುವ ನೀರು ನಮ್ಮೂರಲ್ಲಿ ಸಿಗ್ತಿರಂಗಿಲ್ಲ ಅವು ಬೇಕಂದ್ರೆ ಬೇರೆ ಊರಿಗೆ ನಾವು ಹೋಗ್ಲೆಬೇಕು ಆಗಿರ್ತೈತಿ ಅವನ ತರಕ್ಕಾಗಲಿ ನಾವು ಆ ಊರಿಗೆ ಹೋಗಿ ತಂಬರ್ತಿವಿ ತಗೊಂಬಂದು ಅವರು ಹಾಗೆ ಅವ್ರಿಗೇನು ಇರಂಗಿಲ್ಲ ಅವನು ತೊಗೊಬೇಕಂದ್ರೆ ನಮ್ಮೂರಿಗೆ ಬರ್ತಾರೆ ಹಿಂಗೆ ಮಾಡಿ ಹೀಗೆಲ್ಲ ವಿನಿಮಯ ಮಾಡ್ಕೊಂತಿ ಹಳ್ಳಿಗಳೆಲ್ಲ ಅಲ್ಲವಾ ಮಾಡ್ಕೊಳ್ತೀವಿ ಮತ್ತು ನಮ್ಮೂರಲ್ಲೀಗ ನಮಗೆ ಬೇಕಾಗಿರುದಂಥ ಬೇರೆ ಯಾವುದೇ ಆಧುನಿಕ ವಸ್ತು ಸಿಗ್ತಿರಿಂಗಿಲ್ಲ ಅವನ್ನೆಲ್ಲ ಪಡ್ಕೊಬೇಕಂದ್ರೆ ನಾವು ಬ್ಯಾರೆ ಊರಿಗೆ ಹೋಕ್ಕೀವಿ ಹಂಗೆ ನಮ್ಮ ಹುಡುಗು ಮಕ್ಕಳನ್ನ ಬೇರೆ ಎಲ್ಲ ಚೆನ್ನಾಗಿರೋ ಸ್ಕೂಲಿಗೆ ಹಚ್ಬೇಕಂದ್ರೆ ನಮ್ಮೂರಂಗಿರೆ ಇರಂಗಿಲ್ಲ ಪಕ್ಕದ ಊರಿಗೋಗೆ ಕಲಿಸ್ಬೇಕಾಗಿರ್ತೈತಿ ಅವ್ರನ್ನ ಕಳಿಸಕ್ಕಾಗಲಿ ಹೋಗ್ತೇವಿ ಮತ್ತು ಮತ್ತು ನಾವು ಮನೆಯಲ್ಲಿ ಖಾಲಿ ಕುಂತಿರ್ತೀವಿ ಅವಾಗ ನಮ್ಮೂರಲ್ಲಿ ನಮಗೆ ಏನಾದರು ಗೃಹ ಕೈಗಾರಿಕೆ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ ಅದ್ನ ಕಲಿಬೇಕಂದರೆ ಬೇರೆ ಊರಲ್ಲಿ ಕಲಿಸ್ತಿತ್ತು ಅದು ಉದ್ದೇಶವಾಗಿ ನಾವು ಬೇರೆ ಪಕ್ಕದ ಹಳ್ಳಿಗೆ ಹೋಗಿ ಕಲಿಬೇಕಾಗಿರ್ತೈತೆ ಅದಕ್ಕೋಸ್ಕರ ವಲ್ ಹೋಗಿ ಕಲಿತೀವಿ ಮತ್ತು ಇನ್ನು ಕಲಿಬೇಕಂದ್ರೆ ಬೇರೆ ಎಲ್ಲ ಏನಾದರೂಅವಶ್ಯಕತೆಗಳು ನಮ್ ನಾವಿದ್ದಲ್ಲಿ ಸಿಗ್ಲಿಲ್ಲ ಅಂತಂದ್ರ ನಮ್ ಪಕ್ಕದ ಹಳ್ಳಿಗೆಲ್ಲ ಹೋಗಿ ಅವನ್ ಪಡ್ಕೊಂತ್ತೆವಿ ಈಗೆಲ್ಲ ಚೆನ್ನಾಗಿ ಆಧುನೀಕರಣ ಆಗಿರೋದರಿಂದ ಯಾವುದೇ ತೊಂದರೆ ಆಗಂಗಿಲ್ಲ ನಾವು ಈಗ ಹೋಗಿ ಹಿಂಗೆ ಬರ್ಬೋದು ಅಲ್ಲಿ ಹೋದರೂ ಯಾವುದೂ ಪ್ರಾಬ್ಲಮ್ ಆಗಲ್ಲ ಮತ್ತು ಅಲ್ಲಿ ಹೋಗಿಂದೆ ನಮಗೆ ಏನಕ್ಕು ತೊಂದರೆ ಆದರೂ ಈ ಮತ್ತು ಮೊಬೈಲಿಂದ ಪಡ್ಕೊಬೋದು ಆ ಉದ್ದೇಶ್ವಾಗಿ ಹೋಗಿ ಬಂದು ಬಿಡ್ತೀವಿ ಯಾವ್ದನ್ನಾದರು ಸುಲಭವಾಗಿ ಪಡಿಬೋದು ಮತ್ತು ಯಾವ ಉದ್ದೇಶಕಂದ್ರೆ ಆಸ್ಪತ್ರೆ ಈಗ ನಮ್ಮೂರಲ್ಲಿ ಆಸ್ಪತ್ರೆ ಇರಂಗಿಲ್ಲ ಅದು ಪಕ್ಕದ ಊರಲ್ಲಿ ಇರ್ತೈತಿ ಅದಕ್ಕೋಸ್ಕರ ನಾವು ಬೇರೆ ಊರಿಗೆ ಹೋಗ್ಬೇಕು ಆ ಉದ್ದೇಶಕ್ಕುನು ಹೋಗ್ತೀವಿ ಬ್ಯಾಂಕ್ ಇರಂಗಿಲ್ಲ ಅದಕ್ಕೋಸ್ಕರನು ಹೋಗ್ತಿರ್ತೀವಿ ಮತ್ತು ಯಾವುದು ನಮ್ಮೂರಲ್ಲಿ ಪೋಸ್ಟ್ ಆಪಿಸ್ ಇರಂಗಿಲ್ಲ ಹಾಕ್ಬೇಕಂದ್ರೆ ಅಲ್ಲೆ ಹೋಕ್ಕೀವಿ ಮಾರ್ಕೆಟ್ ಚೆನ್ನಾಗಿ ಇಲ್ಲಿ ನಡಿತಿರಂಗಿಲ್ಲ ಸಂತೆಗೋಸ್ಕರ ಸಿಗ್ತಿರ್ತವೆ ಆದರೆ ಅತೀ ದೊಡ್ದಾದಂಥ ವಸ್ತು ಸಿಗ್ತಿರಂಗಿಲ್ಲ ಅವ್ನ ತೊಗೊಬೇಕಂದ್ರೆ ನಾವು ಹೋಗಿರ್ತೇವಿ ಹಂಗೆ ಅನೇಕ ಆವಶ್ಯಕತೆಗಳು ನಮಗೆ ಸಿಗಂಗಿಲ್ಲ ಅವ್ನ ಪಡ್ಕೊಬೇಕಂದು ನಾವು ಹೋಗೇ ಹೋಗಿರ್ತೀವಂತ ಮತ್ತು ಎದುಕ್ ಹೋಗ್ತೀವಿ ಅಂತಂದ್ರೆ ಇಲ್ಲ ನಮ್ಮೂರಲ್ಲಿ ಏನೇ ಫಂಕ್ಷನ್ ಅದಕ್ಕ ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸ ಬೇಕಾಗಿರ್ತೈತಿ ಅವ್ರ್ನ ಕರಿಬೇಕಂದ್ರೆ ಹೋಗ್ತೀವಿ ಹ್ಞೂ ಇಲ್ಲ ನಾವು ಒಂದು ಏನೋ ಕಾರ್ಯಕ್ರಮ ಮಾಡ್ಬೇಕು ಅಥ್ವಾ ಸ್ವಚ್ಛತ ಬಗ್ಗೆ ಎಲ್ಲಾರು ಬ ಎಲ್ಲಾರದ್ದು ಎಲ್ಲಿ ಒಂದು ಏನೋ ಅಭಿವೃದ್ಧಿ ಕಾರ್ಯ ಬಗ್ಗೆ ಎಲ್ಲರೆಲ್ಲಾರು ಮೂಡಿಸ್ಬೇಕಾಗಿರ್ತೈತಿ ಅದನ್ನ ಮೂಡಿಸ್ಬೇಕಂದ್ರೆ ನಾವು ಇಲ್ಲಿಂದ ಬೇರೆ ಕಡೆ ಹೋಗಲೇ ಬೇಕಾಗಿರ್ತೈತಿ ಅದಕ್ಕೋಸ್ಕರ ನಾವು ಬೇರೆ ಕಡೆ ಎಲ್ಲ ಹೋಗಿ ಅದ್ರ ಬಗ್ಗೆ ಅರಿವು ಮೂಡಿಸಿ ಹಿಂಗೆ ಮಾಡಿ ಏನು ಮಾಡಿದರೆ ಹಿಂಗ್ ಆಗುತ್ತಂತ ಯಾರ್ಗು ತಿಳಿಸಿ ಬರ್ತೀವಿ ಮತ್ತು ನಮ್ಮದೇ ಆದಂಥ ಒಂದು ಸಂಘವನ್ನ ಮಾಡ್ಕೊಂಡು ಯಾರ್ಯಾರು ಮನೆಯಲ್ಲಿ ಇರ್ತಾರೆ ಖಾಲಿ ಮಕ್ಕಳಿಗಿ ಅವ್ರ್ಗೆಲ್ಲ ಶಿಕ್ಷಣ ಕೊಡಿಸಬೇಕಂತ ಅಂದಿರುತ್ತ ಚೆನ್ನಾಗಿ ಹೇಳಿ ಬರ್ತಿರ್ತೀವಿ ಹಾಗೆ ಸಾಮಾಜಿಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹೋಗಿ ಮಾಡ್ತಿರ್ತೀವಿ ನಮ್ಮ ಪಕ್ಕದ ಹಳ್ಳಿಗಳಿಗೋಗಿ